ನಾನು ಚಿಕ್ವಯಸ್ನಲ್ಲಿದ್ದಾಗ ಐದು ಫಿಫ್ತ್ ಸ್ಟ್ಯಾಂಡರ್ಡಲ್ಲಿದ್ದಾಗ ಒಂದು ಚಿತ್ರಗಳನ್ನು ಬಿಡಿಸಿರ್ತಕಂಥದನ್ನು ನೆನಸ್ಕೊಳ್ತ ಇದ್ದೀನಿ ಆ ಒಂದು ಚಿತ್ರ ಕಲೆಗಳು ಆ ನೇಚರು ಪರಿಸರ ಮಾಲಿನ್ಯ ದೇವಾಲಯಗಳು ಟೆಂಪಲ್ಸು ಮತ್ತು ಮನೆಗಳು ಮತ್ತು ಆ ರೋಡ್ ಟ್ರಾನ್ಸ್ಫರ್ಟು ಈ ಥರ ಒಂದು ಬೇರೆ ಬೇರೆ ರೀತಿ ಆಗಿರ್ತಕ್ಕಂಥ ಚಿತ್ರಗಳನ್ನು ಬಿಡಿಸಿರ್ತಕಂಥದೊಂದು ನೆನಪಲ್ಲಿದೆ ಆ ಚಿತ್ರಗಳಲ್ಲಿ ತುಂಬ ನನಗೆ ಇಷ್ಟವಾಗಿರತಕ್ಕಂಥ ಒಂದು ಚಿತ್ರಕಲೆ ಅಂತೆಂದ್ರೆ ಅದು ನೇಚರು ಕಾಡು ಕಾಡು ಅರಣ್ಯದ ಒಂದು ಬಗ್ಗೆ ಚಿತ್ರವನ್ನು ಬಿಡಿಸಿರ್ತಕಂಥದ್ದು ಆ ಚಿತ್ರ ಕಲೆಯನ್ನು ನನ್ನ ಒಂದು ಸ್ನೇಹಿತೆಗೆ ನಾನು ಉಡುಗೊರೆಯಾಗಿ ಕೊಟ್ಟಿರ್ತಕ್ಕಂಥದ್ದು ನೆನಪಿದೆ ಮತ್ತು ಅದರಲ್ಲಿ ಇನ್ನು ಸುಮಾರಷ್ಟು ಪೈಂಟಿಂಗ್ಸನ್ನು ಮಾಡಿದ್ದೀನಿ ಆ ಒಂದು ಪೈಂಟಿಂಗ್ಸಲ್ಲಿ ಆ ಒಂದು ಚಿತ್ರಕಲೆಗಳಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಚಿತ್ರಕಲೆ ಹೂಗಳನ್ನು ಬಿಡಿಸೋದು ಮತ್ತು ದೇವಾಲಯಗಳನ್ನು ಬಿಡಿಸೋದು ಮತ್ತೆ ಪರಿಸರ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಚಿತ್ರಗಳನ್ನು ಬಿಡಿಸಿರ್ತಕಂಥದನ್ನು ಗಮನಿಸ್ತೀನಿ ಅದರಲ್ಲಿ ಕೆಲವೊಂದು ಚಿತ್ರಕಲೆಯನ್ನು ನನ್ನ ಒಂದು ಫ್ರೆಂಡ್ಸ್ಗೆ ನಾನು ಗಿಫ್ಟಾಗಿ ನೀಡಿದ್ದೀನಿ ಮತ್ತು ಆ ಗಿಫ್ಟಾಗಿ ನೀಡಿದಾಗ ನನ್ನ ಸ್ನೇಹಿತರ ಒಂದು ಸಂತೋಷಕ್ಕೆ ಇದೇ ಇಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಅನ್ನೋದು ತುಂಬ ಚೆನ್ನಾಗಿ ಪ್ರತಿಕ್ರಿಯೆ ಅನ್ನೋದು ಬಂತು ಮತ್ತು ಅವರ ಒಂದು ಚಿತ್ರಕಲೆಗೆ ನನಗೆ ಕೊಟ್ಟಂತಹ ಪ್ರಶಂಸೆ ನಾನು ಈಗಲೂ ಮರಿಲಿಕ್ಕಿಲ್ಲ ತುಂಬ ಬೆಲೆಬಾಳತಕ್ಕಂಥ ಒಂದು ಚಿತ್ರಕಲೆ ಅಂತ ಅವ್ರು ಹೇಳ್ತಿದ್ರು ಮತ್ತು ಅವರ ಒಂದು ಮುಖಚಿತ್ರಗಳನ್ನಾಗಿ ಬಿಡಿಸಿರ್ತಕಂಥದ್ದನ್ನು ಸಹ ನಾನು ನೆನೆಸ್ಕೊಳ್ತಾ ಇದ್ದೀನಿ ಮತ್ತು ಆ ಚಿತ್ರಕಲೆಯನ್ನು ಅವರು ತಮ್ಗೆ ಈಗಲೂ ಸಹ ಇಟ್ಕೊಂಡಿರ್ತಕ್ಕಂಥದ್ದು ಅದನ್ನು ಈಗಲೂ ಸಹ ನೆನೆಸ್ಕೊಳ್ತಕ್ಕಂಥದನ್ನು ನಾನು ಕಾಣ್ತೀನಿ ಅದರ ಜೊತೆಗೆ ಕೈಯಿಂದ ತಯಾರಿಸ್ದಂತಹ ವಸ್ತುಗಳಿಗೆ ಹೆಚ್ಚಿನ ಭಾವನಾತ್ಮಕ ಒಂದು ಮೌಲ್ಯ ಇರತಕ್ಕಂಥದನ್ನು ನಾನು ನೋಡ್ತೀನಿ ಏಕೆ ಅಂತೆಂದ್ರೆ ಆರ್ಟಿಫಿಷಿಯಲ್ಲು ಆರ್ಟ್ ಕೃತಕವಾಗಿ ತಯಾರು ಮಾಡಿರತಕ್ಕಂಥ ಅಥವಾ ಮಿಷನರಿಯಲ್ಲಿ ತಯಾರು ಮಾಡಿರತಕ್ಕಂಥ ಚಿತ್ರಕಲಾ ಕೃತಿಗಳಿಗು ಕೈಯಲ್ಲಿ ಸ್ವತಃ ಕೈಯಿಂದ ಮಾಡಿರತಕ್ಕಂಥ ಚಿತ್ರಕಲಾ ಕೃತಿಗಳಿಗು ಒಂದು ತುಂಬ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಕೈಯಿಂದ ಮಾಡಿರತಕ್ಕಂಥ ಚಿತ್ರಕಲಾ ಚಿತ್ರಕಲಾ ಕೃತಿಗಳಿಗೆ ತುಂಬ ಒಂದು ಬೆಲೆ ಇರತಕ್ಕಂಥದ್ದು ಈಗಿನ ಒಂದು ಮಾರ್ಕೆಟಲ್ಲಿ ನೋಡಬೋದು ಆ ಕಲಾ ಕೃತಿಗಳಿಗೆ ಅವ್ರ ಕೈಯಿಂದ ಅಂದರೆ ತಮ್ಮ ಒಂದು ಭಾವನೆಗಳ ಮುಖಾಂತ್ರ ಜೀವವನ್ನು ತುಂಬಿರ್ತಾರೆ ಆ ಚಿತ್ರಕಲೆಗಳನ್ನು ನೋಡ್ದಾಗ ಕಣ್ಣಿಗು ಮತ್ತು ಮನಸ್ಸಿಗು ಸಂತೋಷದಾಯಕವಾಗುತ್ತೆ ಆ ಚಿತ್ರಕಲೆಗಳು ಮನುಷ್ಯನ ಒಂದು ಸ್ವಭಾವವನ್ನೇ ಮಾರ್ಪಡಿಸ್ತಕ್ಕಂಥ ಒಂದು ಶಕ್ತಿ ಚಿತ್ರಕಲಾ ಕೃತಿಗಳಿಗಿದೆ ಮತ್ತು ಆ ಕಲಾಕೃತಿಗಳನ್ನು ನೋಡ್ದಾಗ ಮನಸ್ಸು ಚೆಂದ ಅನ್ಸುತ್ತೆ ಮಕ್ಕಳಿಗಂತು ತುಂಬ ಖುಷಿ ಆಗುತ್ತೆ ಸಂತೋಷ ಆಗುತ್ತೆ ಆದರಿಂದ ಇನ್ಸ್ಪೈರ್ ಆಗ್ತಾರೆ ಉತ್ಸಾಹ ಬರೋಥರ ಆಗಿ ತಾವು ಸಹ ಚಿತ್ರಕಲಾ ಕೃತಿಗಳನ್ನ ಬಿಡಿಸ್ಲಿಕ್ಕೆ ಹೊರಡ್ತಾರೆ ಮತ್ತು ಪ್ರಯತ್ನ ಮಾಡ್ದಾಗ ಚಿತ್ರಕಲಾ ಕೃತಿಗಳನ್ನ ಬಿಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಆ ಚಿತ್ರಕಲಾ ಕೃತಿಗಳು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಕೆಲವೊಂದು ಸನ್ನಿವೇಶಗಳನ್ನ ಬಿಂಬಿಸ್ತಕಂಥದ್ದು ಮತ್ತು ಭಾವನಾತ್ಮಕ ವಿಚಾರಗಳನ್ನು ಮತ್ತು ಏ ನು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಿಷಯಗಳನ್ನು ತಿಳಿಸ್ತಕ್ಕಂಥದ್ದನ್ನು ಕಾಣ್ತೀವಿ ಆ ಚಿತ್ರಕಲಾ ಕೃತಿಗಳು ಈಗಿನ ಇತ್ತೀಚಿಗೆ ಏನಾಗ್ತಾ ಇದೆ ಅಂತೆಂದ್ರೆ ತುಂಬ ಬೆಲೆ ಬಾಳ್ತಕ್ಕಂಥದನ್ನು ನಾವು ನೋಡ್ತೀವಿ ಆ ಚಿತ್ರಕಲಾ ಕೃತಿಗಳಿಗೆ ತುಂಬ ಬೆಲೆ ಇರ್ತಕ್ಕಂಥದ್ದು ಮತ್ತು ಭಾವನಾತ್ಮಕ ಅಂಶಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಅವಕಾಶ ಆ ಕಲಾಕೃತಿಗಳಿಗಿದೆ ಅಂತ ಹೇಳಬೋದು ಮತ್ತು ಆ ಕಲಾ ಕೃತಿಗಳನ್ನು ಈಗಲೂ ಸಹ ನಮ್ಮ ಒಂದು ಸಮಾಜದಲ್ಲಿ ಹಿಂದಿನ ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿ ಮಧ್ಯ ಕಾಲದಲ್ಲಿ ಸುಮಾರಷ್ಟು ಜನ ಚಿತ್ರಕಲಾ ಕೃತಿಗಳನ್ನು ಬಿಡಿಸಿರ್ತಕ್ಕಂಥದ್ದು ಆ ಕಲಾ ಕೃತಿಗಳನ್ನು ಇತಿಹಾಸದಲ್ಲಿ ಸ್ಮರಣೀಯ ಅಂತ ಹೇಳ್ಬೋದು ಆ ಕಲಾ ಕೃತಿಗಳಿಗಿರ್ತಕ್ಕಂಥ ನೈಪುಣ್ಯತೆ ಆ ಕಲಾ ಕೃತಿಗಳಿಗಿರ್ತಕ್ಕಂಥ ಒಂದು ಸೊಬಗು ಅವು ಈಗಲೂ ಸಹ ಪ್ರವಾಸಿಗರನ್ನು ಅಟ್ರಾಕ್ಟ್ ಮಾಡುತ್ತೆ ಪ್ರವಾಸಿಗರನ್ನು ಇದು ಮಾಡೋದು ಸೆಳಿವಂತಹ ಒಂದು ಸನ್ನಿವೇಶವನ್ನು ನಾವು ಕಾಣ್ತೀವಿ ಮತ್ತು ಆ ಚಿತ್ರಕಲಾ ಕೃತಿಗಳು ಹೇಗಿರ್ತವೆ ಅಂತೆಂದ್ರೆ ಒಬ್ಬ ಮನುಷ್ಯನ ಸ್ವಭಾವವನ್ನು ಮತ್ತು ಮನುಷ್ಯನಲ್ಲಿರ್ತಕ್ಕಂಥ ಎಲ್ಲ ಹಾವ ಭಾವಗಳನ್ನು ಎತ್ತಿ ಹಿಡಿಯತ್ತಕ್ಕಂಥ ಕೆಲಸವನ್ನು ಮಾಡ್ತವೆ ಮತ್ತೆ ಆ ಕಲಾಕೃತಿಗಳಿಂದ ಒಂದು ತಮಗೆ ಒಂದು ಹೆಸರನ್ನು ತಂದು ಕೊಡುತ್ತೆ ಇನ್ನೊಂದು ಮನುಷ್ಯರಲ್ಲಿರ್ತಕ್ಕಂಥ ಒಂದು ಭಾವಾನಾತ್ಮಕ ವಿಚಾರಗಳನ್ನು ಹೆಚ್ಚಿಸ್ತಕ್ಕಂಥದನ್ನು ಕಾಣ್ತೀವಿ ಅದೇ ರೀತಿಯಾಗಿ ಅದನ್ನು ಸೇಲ್ ಅದನ್ನು ಮಾ ಇದು ಮಾರಾಟಕ್ಕಿಟ್ಟಾಗ ಅದರ ಒಂದು ಬೆಲೆಯು ಸಹ ಹೆಚ್ಚಾಗಿರುತ್ತೆ ಮತ್ತೆ ಕೃತಕವಾಗಿ ತಯಾರಿಸಿರ್ತಕ್ಕಂಥ ಕಲಾಕೃತಿಗಳಿಗೆ ಆ ರೀತಿಯಾಗಿರ್ತಕ್ಕಂಥ ಒಂದು ಬೆಲೆ ಅನ್ನೋದು ಇರೋದಿಲ್ಲ ಮತ್ತು ಇತ್ತೀಚಿನ ಒಂದು ಕಾಲದಲ್ಲಿ ಚಿತ್ರಕಲಾ ಕೃತಿಗಳ ಒಂದು ಏನಾಗಿದೆ ಅಂದರೆ ಅದರ ಮೌಲ್ಯ ಅನ್ನೋದು ಜಾಸ್ತಿ ಆಗ್ತಾ ಇದೆ ಆ ಕಲಾ ಕೃತಿಗಳನ್ನು ಮಾಡ್ತಕ್ಕಂಥ ಒಂದು ಜನರಿಗೆ ತುಂಬ ಬೆಲೆ ಇರ್ತಕ್ಕಂಥದನ್ನು ಕಾಣ್ತೀವಿ ಮತ್ತು ಯಾರು ಸಹ ಆ ಚಿತ್ರಕಲಾ ಕೃತಿಗಳನ್ನು ರಚನೆ ಮಾಡ್ತಕ್ಕಂಥದ್ದು ಎಲ್ಲರಿಗು ಸಾಧ್ಯ ಆಗೋದಿಲ್ಲ ಅದು ಕೆಲವರಿಗೆ ಮಾತ್ರ ಬರ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಅಂತ ಹೇಳ್ಬೋದು ಮತ್ತು ಅವರ ಒಂದು ಕಲಾ ನೈಪುಣ್ಯತೆ ಎಂಥ ಜನರನ್ನು ಮೆಚ್ಚಿಸ್ತಕ್ಕಂಥ ಮತ್ತೆ ಅವ್ರನ್ನು ಇದು ಮಾಡ್ತಕ್ಕಂಥ ಅವ್ರನ್ನು ಸೆಳೆತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮತ್ತೆ ಆ ಚಿತ್ರ ಕಲಾಕೃತಿಗಳಿಂದ ಏನಾಗುತ್ತೆ ಅಂತೆಂದ್ರೆ ಆ ಒಂದು ಮಕ್ಕಳಲ್ಲಿ ಮತ್ತು ಜನರಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕೆಲ್ಸವನ್ನು ಮಾಡ್ತಾರೆ ಮತ್ತೆ ಅದು ಮುಂದಿನ ಒಂದು ಪಿಳಿಗೆಗು ಸಹ ಬೇಕಾಗುತ್ತೆ ಅದರ ಒಂದು ನೈಪುಣ್ಯತೆ ಮತ್ತು ಆ ಒಂದು ಸಾಮರ್ಥ್ಯಗಳು ಅನ್ನೋದು ಮುಂದಿನ ಪೀಳಿಗೆಗೆ ಬರಬೇಕು ಅಂತೆಂದ್ರೆ ಆ ಚಿತ್ರ ಕಲಾಕೃತಿಗಳಿಗೆ ಈಗ ನಾವು ಬೆಲೆಯನ್ನು ಕೊಡಬೇಕಾಗಿದೆ ಮತ್ತು ಅದಕ್ಕೆ ಮೌಲ್ಯವು ಸಹ ಹೆಚ್ಚಾಗಿದೆ ಅದನ್ನು ಮುಂದಿನ ಪೀಳಿಗೆಗೆ ತರ್ಕ್ಕೊಂಡು ಹೋಗಬೇಕು ಅಂತೆಂದ್ರೆ ಅದನ್ನು ಬೆಳೆಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಆದ್ರಿಂದ ಸರ್ಕಾರ ಸುಮಾರಷ್ಟು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ ಮತ್ತು ಸುಮಾರಷ್ಟು ಯೋಜನೆಗಳನ್ನು ಹಾಕಿಕೊಂಡಿದೆ ಮತ್ತು ಆ ಕಲಾ ಕೃತಿಗಳನ್ನು ವಸ್ತುಗಳಿಂದ ಮಾಡತಕ್ಕಂಥ ಕಲಾಕೃತಿಗಳಿಗೆ ಏನು ಅಂತೆಂದ್ರೆ ಪ್ರೋತ್ಸಾಹವನ್ನು ಮಾಡೋದರ ಮುಖಾಂತರ ಮಾಡೋ ಏನು ಕಲಾಕೃತಿಗಳನ್ನು ಮಾಡ್ತಾರೆ ಅಂಥವ್ರಿಗೆ ಪ್ರೋತ್ಸಹವನ್ನು ಕೊಡ್ತಕ್ಕಂಥದ್ದು ಮತ್ತು ಅಂಥವ್ರಿಗೆ ಧನ ಸಹಾಯ ಮಾಡ್ತಕ್ಕಂಥದ್ದು ಆ ಕಲಾಕೃತಿಗಳ ಒಂದು ನೈಪುಣ್ಯತೆಯನ್ನು ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ಇನ್ನಷ್ಟು ಜಾಸ್ತಿ ಮಾಡ್ತಕ್ಕಂಥದ್ದು ಮತ್ತು ಜನರಿಗೆ ಅದನ್ನು ತಲುಪಿಸಿ ಕೊಡ್ತಕ್ಕಂಥದ್ದು ಅದರಿಂದ ಮನೋರಂಜನೆ ಆಗುತ್ತೆ ಸಂತೋಷ ಆಗುತ್ತೆ ಮನಸೋಲ್ಲಾಸ ಆಗುತ್ತೆ ಅದರಿಂದ ಅವರನ್ನು ಬೆಳೆಸಿದಂಗಾಗುತ್ತೆ ಮತ್ತೆ ಆ ಒಂದು ಪರಂಪರೆಯನ್ನು ನಮ್ಮ ಸಂಸ್ಕೃತಿಯಲ್ಲಿ ಬೆಳೆಸಿದಂಗಾಗುತ್ತೆ ಮತ್ತು ಆ ಪರಂಪರೆಯನ್ನು ಮುಂದಿನ ಪೀಳಿಗೆಗು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಆ ವಸ್ತುಗಳಿಗಿರ್ತಕ್ಕಂಥ ಒಂದು ಭಾವನಾತ್ಮಕ ಮೌಲ್ಯ ಅನ್ನೋದು ತುಂಬ ಜಾಸ್ತಿ ಇದೆ ಆದ್ರಿಂದ ಸುಮಾರಷ್ಟು ಜನ ಆ ವಸ್ತುಗಳನ್ನು ತಮ್ಮ ನೆನಪುಗಳನ್ನಾಗಿ ಇಟ್ಕೊಳ್ತಾರೆ ಇನ್ನು ಕೆಲವರು ತಮ್ಮ ಒಂದು ಮುಂದಿನ ಒಂದು ಪೀಳಿಗೆಗೆ ಕೊಡಬೇಕು ಅಂತ ಅಂದ್ಕೋಳ್ತಾರೆ ಮತ್ತು ಆ ವಸ್ತುಗಳು ಕೆಲವರಿಗೆ ಕಲಾ ಕೃತಿಗಳನ್ನು ಕಲ್ಲೆಕ್ಟ್ ಮಾಡ್ತಕ್ಕಂಥ ಒಂದು ಆ ಹವ್ಯಾಸ ಇರುತ್ತೆ ಮತ್ತೆ ಆ ಕಲಾಕೃತಿಗಳನ್ನು ಪ್ರೀತಿಸ್ತಕ್ಕಂಥ ಹವ್ಯಾಸ ಇರುತ್ತೆ ಮತ್ತು ಆ ಕಲಾಕೃತಿಗಳಿಗೆ ಹೆಚ್ಚಿನ ಒಂದು ಮಾನ್ಯತೆ ಕೊಡ್ತಕ್ಕಂಥದನ್ನು ಕಾಣ್ತೀವಿ ಮತ್ತು ಸುಮಾರಷ್ಟು ಜನ ಏನ್ಮಾಡ್ತಾರೆ ಅಂತೆಂದ್ರೆ ಇತ್ತೀಚಿಗೆ ಆ ಕಲಾಕೃತಿ ಕಣ್ಮರೆ ಆಗ್ತಾ ಇರ್ತಕ್ಕಂಥದನ್ನು ನಾವು ಕಾಣ್ತೀವಿ ಏಕೆ ಅಂತೆಂದ್ರೆ ಈಗಿನ ಒಂದು ಸಮಾಜ ಹೇಗಿದೆ ಅಂತೆಂದ್ರೆ ಮಾಡ್ರನ್ ಒಂದು ನಾಗರೀಕತೆಯತ್ತ ಹೋಗ್ತಾ ಇರೋದ್ರಿಂದ ಆ ಕಲಾಕೃತಿಗಳಿಗೆ ಹೆಚ್ಚಿನ ಒಂದು ಮಾನ್ಯತೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಜನ ಹೋಗ್ತಾ ಇಲ್ಲ ಈ ಕೃತಕವಾಗಿರ್ತಕ್ಕಂಥ ಒಂದು ಮನೋರಂಜನೆಗೆ ಹೋಗ್ತಾ ಇದ್ದಾರೆ ಆದರೆ ಭಾವನಾತ್ಮಕವಾಗಿ ನಮ್ಮನ್ನ ಸೆಳಿತಕ್ಕಂಥ ಈಗಲೂ ಸಹ ಕೆಲವೊಂದು ಕಡೆ ಈ ಒಂದು ಚಿತ್ರಕಲಾ ಕೃತಿಗಳಿಗೆ ಮಾನ್ಯತೆ ಇರ್ತಕ್ಕಂಥದನ್ನು ಕಾಣ್ತೀವಿ ಅದನ್ನು ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಶಾಲಾ ಕಾಲೇಜ್ಗಳು ಪ್ರಯತ್ನ ಮಾಡ್ತಾ ಇದ್ದಾವೆ ಸರ್ಕಾರ ಸಾಂಸ್ಕೃತಿಕ ಮತ್ತು ಪರಂಪರೆಯೊಂದು ಇಲಾಖೆ ಅಂತ ಹೇಳ್ತೀವಿ ಆ ಒಂದು ಇಲಾಖೆ ಮುಖಾಂತರವು ಸಹ ಸುಮಾರಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೋಳ್ತಾ ಇದ್ದಾರೆ ಅದರ ಮುಖಾಂತರ ಅವರಿಗೆ ಇದು ಮಾಡ್ತಾಕ್ಕಂಥದನ್ನು ಕಾಣ್ತೀವಿ ಮತ್ತೆ ನಾನು ಚಿತ್ರಗಳನ್ನು ಬಿಡಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಚಿತ್ರಗಳ ಒಂದು ನೈಪುಣ್ಯತೆಯೇ ಬೇರೆ ನಾನು ಸ್ವತಃ ಬಿಡಿಸಿರ್ತಕ್ಕಂಥ ಚಿತ್ರ ಚಿತ್ರಕಲೆಯಿಂದ ನಂಗೆ ಈಗಲೂ ಸಹ ನೆನಪಿದೆ ಸುಮಾರಷ್ಟು ಚಿತ್ರಗಳನ್ನು ಬಿಡಿಸಿರ್ತಕ್ಕಂಥದ್ದು ಅದನ್ನು ನಮ್ಮ ಶಾಲೆಯಲ್ಲಿ ಮತ್ತೆ ಶಾಲೆಯಲ್ಲಿ ಬಹುಮಾನಗಳನ್ನು ಪಡೆದಿರ್ತಕ್ಕಂಥದ್ದು ಮತ್ತು ನನ್ನ ಸ್ನೇಹಿತರಿಗೆ ಉಡುಗೊರೆಯಾಗಿ ಕೊಟ್ಟಿರತಕ್ಕಂಥದ್ದು ಮತ್ತು ನನ್ನ ಸ್ನೇಹಿತನ ಮುಖದಲ್ಲಿ ಸಂತೋಷವನ್ನು ಕಾಣಿರ್ತಕ್ಕಂಥದ್ದು ಮತ್ತೆ ಸುಮಾರಷ್ಟು ಚಿತ್ರಗಳು ಬಿಡಿಸಿರ್ತಕ್ಕಂಥದ್ದನ್ನು ಕಾಣ್ತೀವಿ ಮತ್ತೆ ನನ್ನ ಕೈಯಾರೆ ತಯಾರಿರ್ಸಿತಕ್ಕಂಥ ತುಂಬ ಒಳ್ಳೆ ರೀತಿಯಾಗಿರ್ತಕ್ಕಂಥ ಚಿತ್ರ ಅಂತೆಂದ್ರೆ ನೇಚರ್ ಆ ನೇಚರಲ್ಲಿ ಆ ಒಂದು ಮರ ಮತ್ತು ಸೂರ್ಯ ಸೂರ್ಯನ ಸೂರ್ಯನ ಒಂದು ಬೆಳಕು ಹೊರ ಚಿಮ್ತಕ್ಕಂಥದ್ದು ಮತ್ತೆ ರೋಡು ಮತ್ತೆ ಕೊಳ ಒಂದು ಕೊಳದಲ್ಲಿ ಆ ಒಂದು ಪಕ್ಷಿಗಳು ಹಾರಾಡ್ತಾ ಇರ್ತಕ್ಕಂಥದ್ದು ಮತ್ತು ಮೇಲ್ಗಡೆ ಮತ್ತು ಕೋತಿ ಕೋತಿಗಳ ಒಂದು ಕೋತಿ ಮತ್ತು ಆನೆ ಈ ಒಂದು ಪ್ರಾಣಿ ಪಕ್ಷಿಗಳ ಒಂದು ಕಲರವ ಆಗಿರಬೋದು ಇದೆಲ್ಲ ನೇಚರಲ್ಲಿ ನಾವು ಕಾಣ್ತಕ್ಕಂಥದ್ದು ಆ ಒಂದು ಚಿತ್ರವನ್ನು ಬಿಡಿಸಿರ್ತಕ್ಕಂಥದ್ದು ಈಗಲೂ ಸಹ ನನಗೆ ನೆನಪಿದೆ ಮತ್ತು ಆ ಚಿತ್ರಗಳನ್ನು ಬಿಡಿಸುವಂಥ ಒಂದು ಸಂದರ್ಭದಲ್ಲಿ ನಾನು ಪಟ್ಟಂತಹ ಪ್ರಯತ್ನ ಮತ್ತು ಆ ಅವುಗಳು ನೆಕ್ಸ್ಟ್ ಆ ಚಿತ್ರ ಬಿಡಿಸಿದ ನಂತರ ಒಂದು ಹಂತಕ್ಕೆ ಬಂದಾಗ ಅದರ ಆ ಚಿತ್ರವನ್ನು ನೋಡಲಿಕ್ಕೆಷ್ಟು ಖುಷಿಯಾಗ್ತಿತ್ತು ಅಂತೆಂದ್ರೆ ಅಷ್ಟು ಖುಷಿ ಆಗ್ತಾ ಇತ್ತು ಮತ್ತೆ ಅದೇ ರೀತಿ ಆಗ್ತಿರ್ತಕ್ಕಂತಹ ಒಂದು ಚಿತ್ರ ಕಲೆಗಳಿಗೆ ಮತ್ತೆ ಈ ನನ್ನ ನೆಕ್ಸ್ಟ್ ಜನ್ರೇಷನ್ಗೆ ಚಿತ್ರಕಲೆಗಳನ್ನು ತಯಾರಿಸಿರೋ ಒಂದು ಪತ್ರವನ್ನು ಪತ್ರವನ್ನು ನಾನು ಈಗಲೂ ಸಹ ಕೆಲವ್ರಿಗೆ ಕೊಡ್ತಾ ಇರ್ತೀನಿ ಅದರಲ್ಲಿ ಮತ್ತೆ ಇನ್ನು ಬೇರೆ ಮಕ್ಕಳಿಗೂ ಸಹ ಅದನ್ನು ಕಲಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ಅದ್ರನ್ನು ಬೆಳೆಸ್ತಕ್ಕಂತಹ ಕೆಲಸವನ್ನು ಮಾಡಬೇಕು ಅದು ಶಾಲಾ ಕಾಲೇಜುಗಳಲ್ಲಿ ಮತ್ತು ಔಟ್ ಸೈಡ್ ಹೊರ ಹೊರಗಡೆನು ಸಹ ಆ ಥರ ಒಂದು ಚಿತ್ರ ಕಲಾ ಕೃತಿಗಳ ಒಂದು ತಯಾರಿಕೆಗೆ ಮತ್ತು ತಯಾರು ಮಾಡ್ತಕ್ಕಂಥ ಜನರಿಗೆ ಪ್ರಶಂಸೆಯನ್ನು ಕೊಡೋದ್ರ ಮುಖಾಂತ್ರ ಅವರಿಗೆ ಪ್ರೋತ್ಸಾಹವನ್ನು ಕೊಡೋದ್ರ ಮುಖಾಂತ್ರ ಅದನ್ನು ಬೆಳೆಸ್ಬೇಕು ಅಂತ ಹೇಳಬಹುದು ಮತ್ತು ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಒಂದು ಚಿತ್ರಕಲಾ ಕೃತಿ ಇದು ಮೊನಾಲಿಸಾ ಮೊನಾಲಿಸಾ ಆಗಿರಬಹುದು ಲಿಯಾನೋ ಡ ವಿಂಚಿ ರಚನೆ ಮಾಡಿರತಕ್ಕಂಥದ್ದು ತುಂಬ ವರ್ಲ್ಡ್ ಫ್ರೇಮಸ್ ಆಗಿರ್ತಕ್ಕಂಥ ಒಂದು ಚಿತ್ರ ಕಲಾ ಕೃತಿ ಹಾಗೆ ನಮ್ಮ ಒಂದು ದೇವಾಲಯಗಳಲ್ಲಿ ಕಂಡು ಬರ್ತಕ್ಕಂಥ ಚಿತ್ರ ಕಲಾ ಕೃತಿಗಳು ಹಳೇಬೀಡು ಹಳೇಬೀಡು ಹಂಪಿ ಮತ್ತು ಬೇಲೂರು ಈ ಸುಮಾರಷ್ಟು ದೇವಾಲಯಗಳಲ್ಲಿ ಒಂದು ಚಿತ್ರ ಕಲಾಕೃತಿಗಳನ್ನು ನಾವು ಕಾಣ್ತೀವಿ ಅವನ್ನು ಈಗಲೂ ಸಹ ನಾವು ಉಳಿಸ್ಕೊಂಡು ಮುಂದಿನ ಒಂದು ಪೀಳಿಗೆಗೆ ಅದನ್ನು ಬೆಳೆಸ್ಬೇಕು ಉಳಿಸ್ಬೇಕು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಬಹುದು